ಹಲೋ ಹೇಳಿ ಸರ್ ಹ್ಞೂ ಚೆನ್ನಾಗಿದ್ದೀನಿ ಸರ್ ನೀವು ಇಲ್ಲ ಸರ್ ಎಲ್ಲೋ ಹೊರ್ಗಡೆ ಹೋಗಿದ್ದೆ ಇಲ್ಲ ಸರ್ ಹ್ಞೂ ಹೇಳಿ ಸರ್ ಏನು ಸರ್ ಫೋನ್ ಮಾಡಿದ್ದಿರಲ್ಲ ಏನು ಸಮಾಚಾರ ಹೇಳಿ ಅಷ್ಟು ಹೆಚ್ಚಾಗ್ ಏನೂ ಗೊತ್ತಿಲ್ಲ ಸರ್ ಸ್ವಲ್ಪ ಹೇಳ್ತಿರ ಕೇಳ್ತೀನಿ ಹಾಂ ಫ್ರೀಯಾಗಿದ್ದೀನಿ ಸರ್ ಹೇಳಿ ಸರ್

ಹೌದು ಸಾ

ಓಕೆ ಓಕೆ ಸರ್

ಓಕೆ ಸರ್ ನಮ್ಮ ಕಡೆಯೂ ಎಲ್ಲ ಕಡೆಯೂ ಆ ಥರವೇ ಮಾಡ್ತಾರೆ ಸರ್ ಕೆಲ ಒಬ್ಬೊಬ್ಬರು ಒಂದೊಂದು

ಲವ್ ಮ್ಯಾರೇಜ್ ಮಾಡೋರ್ಗೆ ಅನ್ ಲವ್ ಮ್ಯಾರೇಜ್ ಆದೋರಿಗೆ ಏನು ಮಾಡ್ತಾರೆ ಬಿಡಿ ಸ ಅಲ್ಲವಾ ಸ ಲವ್ ಮ್ಯಾರೆ ಸ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗೊರ್ಗೆ ಸರ್ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರ್ಗೆ ಏನೂ ಮಾಡಲ್ಲವಲ್ಲ ಸರ್ ಹಾಂ ಕೇಳಿಸ್ತಿದೆ ಹೇಳಿ ಸರ್

ಹ್ಞೂ ಓಕೆ ಸರ್ ಓಕೆ ಸರ್

ಓಕೆ ಸರ್ ಇನ್ನೊಂದು ಓಕೆ ಸರ್ ಓಕೆ ಸರ್ ಓಕೆ ಸರ್ ಓಕೆ ಸರ್ ಓಕೆ ಸರ್ ಓಕೆ ಸ ಓಕೆ ಓಕೆ ಸರ್ ಕಟ್ ಮಾಡಿ